ಹಲೋ ಸರ್ ಸರ್ ನೀವು ಗೈಡಿಸ್ಟಾ ಸರ್ ನಾವು ಇಲ್ಲಿ ಫಸ್ಟ್ ಟೈಮು ಸರ್ ಬಂದಿರೋದು ಬಳ್ಳಾರಿಗೆ ಇಲ್ಲಿ ಯಾವ ಯಾವ ಪ್ಲೇಸ್ ಚೆನ್ನಾಗಿದಾವೆ ಸ್ವಲ್ಪ ನಮಗೆ ಮತ್ತೆ ಉಳ್ಕೊಳ್ಳೋಕು ವ್ಯವಸ್ಥೆ ಹಾಂ ಹೋಟೆಲ್ ವ್ಯವಸ್ಥೆ ನೀವು ಊಟದ ವ್ಯವಸ್ಥೆ ಎಲ್ಲಾ ಅನುಕೂಲ ರೀತಿ ಮಾಡಬೇಕಾಗಿತ್ತು ಅದ್ಕೆ ನಿಮ್ಗೆ ಫೋನ್ ಮಾಡಿದ್ದು

ಹೌದು ಸರ್

ಹ್ಞೂ ಹ್ಞೂ

ಹಾಂ ಇದು ಹಂಪಿ ಇದೆಯಲ್ಲ ಸರ್ ವಿಜಯನಗರ ಸಾಮ್ರಾಜ್ಯ ಅದು ಹತ್ತಿರ ಆಗುತ್ತಾ ಹಾಂ ಮಿನಿಮಮ್ ಅದು ಎಷ್ಟು ದಿನ ಬೇಕು ಬೇಕು ಸರ್ ನೋಡೋಕೆ ಒಂದು ತಿಂಗ್ಳ ಹ್ಞೂ ಹ್ಞೂ ಹೌದನು ಸರ್ ಒಂದು ತಿಂಗಳು ಮಟ್ಟಿಗೇ ಈ ಸರ್ ಒಂದು ತಿಂಗಳು ಮಟ್ಟಿಗೆ ನೀವೇ ನಿಂತು ನಮಗೆ ಎಲ್ಲ ಗೈಡೆನ್ಸ್ ಮಾಡುತ್ತ ನಮ್ಗೆ ಊಟದ ವ್ಯವಸ್ಥೆ ರೂಮ್ ವ್ಯವಸ್ಥೆ ನೀವೇ ಮಾಡ್ಕೊಡ್ಬೇಕು ಸರ್ ಅದು ಎಷ್ಟು ಆಗತ್ತೆ ಖರ್ಚು ಆಮೇಲೆ ನಾವು ನೋಡ್ಕೊತೀವಿ

ಹೌದನು ಸರ್ ಈಗ ಊಟದ ವ್ಯವಸ್ಥೆ ಹಾಂ ಏನು ಸರ್ ಇನ್ನೊಂದು ವೀಕಲ್ಲಿ ಬರ್ತಿವಿ ಸರ್ರ್ ಅದು ನೀವೆಲ್ಲ ಎಲ್ಲ ಅಮೌಂಟ್ ರೆಡಿ ಮಾಡಿಕೊಂಡು ಬರ್ತೀವಿ ಸರ್ ನಾವು ಹ್ಞೂ ಹ್ಞೂ ಹ್ಞೂ ಒಳ್ಳೇ ಗೈಡೆನ್ಸ್ಗು ಕೊಡ್ತೀರಂತ ಅನ್ಸಿ ಹೇಳೆ ನಿಮ್ಗೆ ಫೋನ್ ಮಾಡಿದೀವಿ ಸರ್ ಅದು ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿ ಕೊಟ್ರೆ ನಾವು ಮತ್ತೆ ನೋಡಿ ಮಾಡಿಕೊಡ್ತೇವೆ ಹ್ಞೂ ಓಕೆ ಸರ್ ಇಡ್ಲನು ಸರ್